ಕೃಷಿ ನಮ್ಮ ಕರಾ ದೇಶದ ಬೆನ್ನೆಲುಬಪ್ಪ ರೈತರು ದೇಶದ ಬೆನ್ನೆಲುಬು ಅಂಥೇಳಿ ಜೈ ಜವಾನ್ ಜೈ ಕಿಸಾನ್ ಅಂಥೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳ್ಯಾರ ಕೃಷಿ ಹಿಂದಿನ ಕಾಲದಿಂದಲೂ ಕೃಷಿ ನಮ್ಮ ದೇಶದ ಬೆನ್ನೆಲುಬು ಆಗೇತಿ ಕೃಷಿಯಲ್ಲಿ ಆದಿ ಮಾನವ ಕಾಲದಿಂದಲೂ ಕುಲ ಪ್ರ ಮೊದಲು ಕೃಷಿ ಕ್ಷೇತ್ರ ಮಾತ್ರ ಇತ್ತು ಈಗ ಕೃಷಿ ಕ್ಷೇತ್ರ ಇಲ್ಲ ಈಗ ಏನಿದ್ರೂ ಬಾ ನಮ್ಮ ಮಕ್ಕಳು ಕೂಡ ನಾವು ಶಾಲೆ ಕಳ್ಸ್ಬೇಕಂಥೇಳಿ ನಮ್ಮ ತಂದೆ ತಾಯಿ ಒಳ್ಳೆ ಶಿಕ್ಷಣ ಕೊಟ್ಟ ಶಾಲೆಗೆ ಹೋರಿ ಅಂತಾರೆ ಯಾಕಂದ್ರೆ ಸರಿಯಾಗಿ ಮಳೆ ಆಗಾಕತ್ತಿಲ್ಲ ಸರಿಯಾಗಿ ಗೊಬ್ಬರ ಎಲ್ಲ ರೇಟ್ ಹೆಚ್ಗೆ ಆಗ್ಬಿಟ್ಟೈತಿ ಬೀಜ ಜಿ ಬೀಜದ ರೇಟ್ ಹೆಚ್ಗೆ ಆಗೇತಿ ಎಲ್ಲ ರೇಟ್ ಹೆಚ್ಗೆ ಆಗಿರೋದ್ರಿಂದ ಕೃಷಿಯಾಗ ಲಾಭ ಇಲ್ಲ ಕ್ ಮತ್ತು ಎಲ್ಲ ಎಲ್ಲ ಎಲ್ಲರಿಗೆ ಹೊಲ ಎಲ್ಲ ಸಣ್ಣ ಸಣ್ಣ ಹೊಲ ಬಂದ್ಬಿಟ್ಟಾವು ಹೊಲದಾಗ ಮಳೆ ಒಳ್ಳೆ ದುಬಾರಿ ಗೊಬ್ಬರ ಬೀಜ ಎಲ್ಲ ಹಾಕ್ದಾಗ ಒಂದು ಸಲ ಮಾರ್ಕೆಟ್ ರೇಟ್ ಸಿಗಂಗಿಲ್ಲ ಹೀಗಾಗಿ ಹಲವಾರು ಸಮಸ್ಯೆಗಳು ಅದಾವು ಬೀಜ ಬಿತ್ತಿದಾಗಿಂದ ಹಿಡ್ದು ಮಾರೋ ಮಟ್ಟ ಸಮಸ್ಯೆ ಅದಾವು ಹಾಗಾಗಿ ನಮ್ಮವು ಅಪ್ಪ ಅಮ್ಮ ಎಲ್ಲ ನೀವು ಶ್ಯಾಲಿಗೆ ಹೋಗ್ರಪ್ಪ ಶ್ಯಾಲಿ ಮೊದ್ಲು ಹೊಲ್ದಾಗ ಕೆಲಸ ಮಾಡಿ ರೈತ್ರು ಆಗೋದು ಬೇಡ ಶ್ಯಾಲಿಗ ಹೋಯ್ ದೊಡ್ಡ ಆಪೀಸರ್ ಆಗಿ ಅಂಥೇಳಿ ಶ್ಯಾಲಿ ಎಲ್ರನ್ನೂ ಓದ್ಸಾಕತ್ತಾರ ಹಾಗಾಗಿ ಕೃಷಿಯಲ್ಲಿ ರೈತ್ರ ಮಕ್ಕಳು ಕೂಡ ಶಾ ಶಾ ಸ್ಕು ಕೃಷಿ ಮಾಡೋಕ್ಕೆ ಯಾರ್ಗೆ ಇಷ್ಟ ಇಲ್ಲ ನೌಕರಿ ತಗೊಳ್ಬೇಕಂತ ಎಲ್ದ್ ಐತಿ ನೌಕರಿ ಸಿಗ್ಲಿಕ್ಕೆ ಅಂದ್ರೆ ಮದುವೆ ಆಗೋಲ್ಲ ಅಂತಾರೆ ಹುಡ್ಗ್ಯಾರು ಹಂಗೆ ಹಾಗಾಗಿ ನಾವು ಕೃಷಿ ಮಾಡೋಕೆ ಯಾರ್ಗೆ ನಮಗೂ ಇಷ್ಟ ಇಲ್ಲ ನಾವು ಮತ್ತೆ ಓದಬೇಕಂತ ಬಂದೀವಿ ರೀ ನೋಡ್ತೀವಿ ರೀ ಚೆನ್ನಾಗಿ ಓದ್ತ್ರೀ ಇ ಸಿಕ್ಕರೆ ಸರಿ ಸಿಗ್ಲಿಕ್ಕಪ್ಪ ಅನ್ನಿ ಅಂದ್ರ ಆಧುನಿಕ ರೈತ ಆಗ್ಬೇಕಂತ ಐತಿ ಸರ್ಕಾರ ಸಪೋರ್ಟ್ ಮಾಡಾಕತ್ತೈತಿ ಮೋದಿ ಸರ್ಕಾರ ಬಂದ್ಮ್ಯಾಗ ಒಳ್ಳೆಯ ಸ್ಕೀಮ್ ಕೊಡಾಕತ್ತಾರ ಸಬ್ಸಿಡಿ ಒಳಗೆ ಗೊಬ್ಬರ ಕೊಡಾಕತ್ತಾರ ಅವನ್ನೆಲ್ಲ ತಗೊಳ್ತೀವಿ ರೀ ಒಳ್ಳೆ ಆಧುನಿಕ ಅಗ್ರಿಕಲ್ಚರ್ ಮಾಡಬೇಕಂತ ಇಷ್ಟ ಐತಿ ರೀ ನೋಡ್ತೀವ್ರೀ ಮತ್ತು ಏನು ಮಾಡ್ಬೇಕು ರೀ ಎಲ್ಲ ಹಾಕಿದ್ರೆ ಗೊಬ್ಬರ ಬೀಜ ರೇಟ್ ಭಾಳ ಏರಾಕತ್ತೈತಿ ರೀ ಮಳೆ ಸರಿಯಾಗಾಕ್ಕತ್ತಿಲ್ಲ ರೇಟ್ ಸಿಗಾಕ್ಕತ್ತಿಲ್ಲ ಹೀಗಾಗಿ ಒಬ್ಬೊಬ್ರು ಸಾಲ ಮಾಡಿ ಸತ್ತು ಹೋಗ್ಯಾರ್ರೀಪ್ಪಾ ಏನ್ಮಾಡ್ಬೇಕು ಅಂತ ನಮ್ಗೂ ಚಿಂತೆ ಹತ್ತೈತಿ ರೀ ಯಾವುದೂ ಬಿಡ್ಗಡೆ ಇಲ್ಲ ಅಂಥೇಳಿ ಅಗ್ರಿಕಲ್ಚರ್ ಮಾಡಾಕತ್ತೀವಿ ರೀ ನೋಡಿದ್ರಲ್ಲ ಹೆಣ್ಣು ಸಿಗೊಲ್ಲವು ರೀ ಏನು ಮಾಡ್ಬೇಕು ರೀ ಯಾರ ರೈತ್ರಿಗೆ ಯಾರಿಗೆ ಹೆಣ್ಣೇ ಕೊಡೋಲ್ಲ ಅಂತಾರೆ ಹಂಗಾಗಿ ಯಾವ್ದಾರ ಒಂದು ಸಣ್ಣ ನೌಕರಿ ಸಿಕ್ಕರೆ ಸಾಕು ಅಂಥೇಳಿ ನಾವು ಓದೋಕೆ ಬಂದೀವಿ ರೀ ಮುಂದೆ ನೋಡ್ತಿರು ಅದು ಏನಾಕ್ಕೈತೆ ಏನು ಬಟ್ಟ ಈಗ ಬಟ್ ಆದ್ರೂ ಅಗ್ರಿಕಲ್ಚರ ಈಗ ಮಾ ಬಟ್ಟ ಆ ಜನಸಂಖ್ಯೆ ಭಾರತದ ಜನಸಂಖ್ಯೆ ಭಾಳ ಹೆಚ್ಗೆ ಆಗಾಕ್ಕತ್ತೈತೆ ರೀ ಜನಸಂಖ್ಯೆ ಹೆಚ್ಗೆ ಆಗಾಕತ್ತೈತಿ ಹಂಗೆ ಮತ್ತು ಎಲ್ರಿಗೂ ಊಟ ಬೇಕಾಕ್ಕೈತಿ ಹಾಗಾಗಿ ಮಾಡರ್ನ್ ಅಗ್ರಿಕಲ್ಚರ್ ಮಾಡ್ಬೇಕು ಅಂಥೇಳಿ ಭಾಳ ಸ್ಕೀಮ್ಸ್ ಬಂದಾವ ರೀ ಗೌರ್ಮೆಂಟ್ಸ್ ಸ್ಕೀಮ್ಸ್ ಅದಾವು ನಾವು ಮತ್ತೆ ಒಂದು ಎರಡು ಎಸ್ ಸಿ ಎಸ್ ಟಿ ಸೇರಿರೋದ್ರಿಂದ ನಾವೂ ಒಳ್ಳೆಯ ಸಬ್ಸಿಡಿ ಒಳಗೆ ಮೊನ್ನೆ ಒಂದು ಮಿಷನ ತಂದಿದ್ವಿ ರೀ ಜೋಳ ಕೊಯ್ಯೋ ಮಿಷನ ಸಬ್ಸಿಡಿ ಒಳಗೆ ಒಂದು ಒಂಬತ್ತು ಲಕ್ಷಕ್ಕೆ ಮತ್ತು ಫೋರ್ ವಿಲ್ಲರ್ ಕಾರ್ ಕೊಡಾಕತ್ತಾರ ರೀ ನಾನು ಒಂದು ನಾನು ಒಂದು ಎಪ್ಪತ್ತು ಪರ್ಸೆಂಟ್ ಗೌರ್ಮೆಂಟ್ನೋರೆ ರೊಕ್ಕ ತುಂಬ್ತಾರೆ ಎಸ್ ಸಿ ಎಸ್ ಟಿಗೆ ಹಂಗಾಗಿ ನಾವೂ ತಗೊಂಡೀವಿ ರೀ ಒಂದು ಕಾರ್ ತಗೊಂಡೀವಿ ರೀ ಇಲ್ಲೇ ಊರಾಗ ಓಡ್ಸಾಕತ್ತೀವಿ ರೀ ಸಿಟಿಯಾಗ ಕೊಟ್ಟೀವಿ ರೀ ಒಂದು ಒಂದು ಎರಡು ಒಂದು ಎರಡು ಮೂರು ತಿಂಗ್ಳು ಬೆಂಗ್ಳೂರಿಗೆ ಓಯ್ ಒಡ್ದೇತಿ ರೀ ಗಾಡಿ ಈಗ ಇಲ್ಲೇ ನಾವು ಊರಾಗ ಅದೀವಿ ರೀ ಅಗ್ರಿಕಲ್ಚರ್ ಒಳಗೆ ನಮ್ಮ ಕಡೆಗೆ ನಾವೂ ಜೋಳ ಜಜ್ಜಿ ಕಡಲೇ ಹಾಕೀವಿ ರೀ ಮತ್ತು ಬ್ಯಾಸ್ಗೆಗ ಈ ಸಲ ಈ ವರ್ಷ ಸ್ವಲ್ಪ ಮಳೆ ಚೆನ್ನಾಗಿ ಆಗಿತ್ತು ರೀ ಹಂಗಾಗಿ ನಾವೂ ಕಬ್ಬು ಕಬ್ಬು ಹಾಕ್ಬಿಟ್ಟಿದ್ದರು ಒಂದು ನಾಲ್ಕು ಎಕರೆ ಕಬ್ಬು ಹಾಕಿದ್ದೆವು ರೀ ಒಂದು ಎಕರೆ ಎರಡು ಎಕ್ರೆಗೆ ಒಂದು ನೂರು ಟನ್ ಆಗಿತ್ತು ರೀ ಹಂಗಾಗಿ ಏನೋ ಸ್ವಲ್ಪ ಸಾಲ ಗೀಲ ತೀರಿತ್ತು ಈ ಸಲ ಮುಂದಿನ ಸಲ ಏನಾಗುತ್ತೆ ಗೊತ್ತಿಲ್ಲ ರೀ ಮಳೆ ಚೆನ್ನಾಗಿ ಆಯ್ತಂದ್ರೆ ಕಬ್ಬು ಬರ್ತೈತಿ ರೀ ಇಲ್ಲ ಅನ್ಯಂದ್ರೆ ಕಬ್ಬು ಅಲ್ಲೇ ಒಣಗಿ ಹೋಗಿ ಬಿಡ್ತೈತಿ ರೀ ಹಂಗಾಗಿ ಏನು ಮಾಡ್ತಾರೆ ನಮ್ಮ ಅಪ್ಪಾರ ನೀ ಶ್ಯಾಲಿಗ್ ಓದೋ ಮರಾಯ ಅಂಥೇಳಿ ನಮ್ಮ ಶ್ಯಾಲಿಗ್ ಕಳಿಸ್ಯಾರ ಇಲ್ಲಿ ಈಗ ನೋಡಾಕ್ಕತ್ತೀವಿ ಏನು ಮಾಡ್ತೀವಿ ರೀ ಶ್ಯಾಲೀ ನಾವು ನೋಡಿರಿ ಶಾಲೆಗೆ ಅಷ್ಟು ದಡ್ರು ಅದ ಜಾಣ್ರು ಇಲ್ಲರೀ ಏನು ಮಾಡ್ಬೇಕು ಶಾಲ್ಯಾಗ ಇತ್ತಗಾ ನೌಕ್ರಿಯೂ ಇಲ್ಲ ಇತ್ತ ಹೊಲ್ದಾಗ ಕೆಲ್ಸವೂ ಮಾಡೋಕೆ ಆಗ್ಲಿಲ್ಲ ನಡವತಿಯಲ್ಲಿ ಸೇರ್ಕೊಂಡು ದಂಡ ಪಿಂಡ ಆಗ್ಬಿಟ್ಟೀವಿ ರೀ ಅದಕ್ಕೆ ಏನು ಮಾಡ್ಬೇಕಂತ ಗೌರ್ಮೆಂಟ್ ಅದ ಗೌರ್ಮೆಂಟು ಯಾವುದೋ ಸ್ಕಿಲ್ಗೌ ತರಾಕದ ರೀ ಗೌರ್ಮೆಂಟು ಕೃಷಿ ಹೆಂಗೆ ಮಾಡ್ಬೇಕು ಅಂಥೇಳಿ ಒಂದು ಸರ್ಕಾರ ಪ್ರೋಗ್ರಾಮ್ಸ್ ಅದು ಇದು ತಂದೈತಿ ರೀ ಕರ್ನಾಟಕ ಸರ್ಕಾರ ಧಾರವಾಡ ಒಂದು ಸಲ ಮೂರು ತಿಂಗ್ಳು ಟ್ರೈನಿಂಗ್ ಬಂದಿತ್ರಿ ನನಗೆ ಕೃಷಿ ಹೆಂಗೆ ಮಾಡ್ಬೇಕು ಮೆಣ್ಸಿನ್ಕಾಯಿ ಹೆಂಗೆ ಬೆಳಿಬೇಕು ಗೊಬ್ಬರ ಯಾವಾಗ ಹಾಕ್ಬೇಕು ಎಷ್ಟು ಹೆಂಗೆ ಸೈಂಟಿಪಿಕಾಗಿ ಗೊಬ್ಬರ ಹಾಕ್ಬೇಕು ಎಷ್ಟು ಎಷ್ಟು ಹಾಕ್ಬೇಕು ಯಾವ ಗೊಬ್ಬರ ಯಾವ ಯಾಬ ಸಮಯ್ದಾಗ ಹಾಕ್ಬೇಕು ಬೀಜ ಬಿತ್ತೋಕ್ಕಿಂತ ಮೊದ್ಲು ಹೆಂಗೆ ಬೀಜ ಬಿತ್ತಿದ ಮ್ಯಾಗ ಹೆಂಗೆ ಎಷ್ಟು ಜಾಗ ಹೆಂಗೆಂಗೆ ನೀರು ಹಾಸ್ಬೇಕು ಎಷ್ಟು ನೀರು ಹಾಸ್ಬೇಕು ಹಿಂಗೆ ಭಾಳ ಒಂದು ಮೂರು ತಿಂಗ್ಳು ಎಲ್ಲ ಟ್ರೈನಿಂಗ್ ಹೇಳಿದ್ರಿ ನಾವು ಟ್ರೈನಿಂಗ್ ಕಲ್ತೀವಿ ರೀ ಹಾಂ ನೋಡ್ತೀವಿ ರೀ ನಾವು ಆಮೇಲೆ ನಾನು ಓಯ್ ಪ್ರಾಕ್ಟೀಸ್ ಮಾಡ್ಬೇಕಂತ ಐತೆ ರೀ ನಮ್ಮ ಊರಿಂದ ಒಂದು ಆಟೋ ತಗೊಂಡ್ಬಂದಿದ್ರು ಒಂದು ಮೂವತ್ತು ರೈತರು ಬಂದಿದ್ದರು ಮೂವತ್ತು ರೈತರು ಮೂವತ್ತು ರೈತ್ರ ಮಕ್ಳು ಅವಕ್ಕೆ ಒಂದು ಬಸ್ ಒಂದು ಸಪ್ರೇಟ್ ಬಸ್ ಮಾಡಿದ್ರು ಹೋದ ವರ್ಷ ಸಪ್ರೇಟ್ ಬಸ್ ಮಾಡ್ಕೊಂಡ್ಬಂದಿದ್ವಿ ಅದಕ್ಕಿಂತ ಮೊದ್ಲು ಆಟೋದಾಗ ಬಂದಿದ್ದು ರೀ ಯಾ ಆಟೋದಾಗ ಅನ್ಯಂದ್ರೆ ಇದೆ ರೀ ಯಾ ಒಂದು ಫೋರ್ ವಿಲ್ಲರ್ ಆಟೋ ಇರ್ತಲ್ಲ ರೀ ಒಂದು ಮೂವತ್ತು ಜನ ಮೂವತ್ತು ಜನ ಬಂದಿದ್ದು ರೀ ಈ ಸಲ ಒಂದು ಅರವತ್ತು ಜನ ಬಂದಿರ್ ರೈತ್ರು ರೈತ್ರ ಮಕ್ಳನ್ನ ಕರ್ಕೊಂಡ್ಬಂದಿದ್ರು ನೆಕ್ಷ್ಟ್ ಈಗ ರೈವರಿ ಕೃಷಿ ಅಷ್ಟೇ ಅಲ್ಲ ರೀ ನಾವು ಕೃಷಿದ ಲಾಭ ತಗೊಳ್ಬೇಕಪ್ಪ ಅನ್ಯಂದ್ರೆ ಈಗ ನೋಡಿರಿ ಸರ್ಕಾರ ಮೋದಿ ಸರ್ಕಾರ ಬಂದು ಡಬಲ್ ಇನ್ಕಮ್ ಮಾಡ್ಬೇಕಂತ ಐತೆ ರೀ ಅಗ್ರಿಕಲ್ಚರ್ ಹಂಗಾಗಿ ಬರೀ ಕೃಷಿ ನಂಬ್ಕೊಳ್ತಾ ಕುಂತ್ರೆ ಆಗೋಂಗಿಲ್ಲ ನಾವೂ ಸ್ವಲ್ಪ ಖ ಯಾವುದಪ್ಪ ಅದು ಹೈನ ಹೈನುಗಾರಿಕೆ ಸ್ವಲ್ಪ ಮಾಡಬೇಕು ಮೀನುಗಾರಿಕೆ ಇದ್ರ ಮೀನುಗಾರಿಕೆ ಮಾಡ್ಬೇಕು ಹೈನುಗಾರಿಕೆ ಮೀನುಗಾರಿಕೆ ಕೋಳಿ ಸಾಕಣೆ ಟೆಗರ ಟೆಗರ್ ಸತಿ ಸಾಕ್ಬೋದು ಬ್ಯಾರೆ ಬ್ಯಾರೆ ತಳಿ ತಂದು ಒಳ್ಳೊಳ್ಳೆ ತಳಿ ಹಾಲು ಕೊಡೊವಂಥ ಆಕಳು ತರ್ಬೋದು ಸರ್ಕಾರನು ಕೂಡ ಈಗ ಇನ್ಸುರೆನ್ಸ್ ಸತಿ ಮಾಡೈತೆ ಅದಕ್ಕೆ ದನಕ್ಕೆ ಸತಿ ಆಧಾರ್ ಕಾರ್ಡ್ ಮಾಡ್ಸ್ಯಾನ ಮೋದಿ ಕಾಕಾ ಆಧಾರ್ ಕಾರ್ಡ್ ದನಕ್ಕೆ ಎಲ್ಲವಕ್ಕೂ ಆಧಾರ್ ಕಾರ್ಡ್ ಅದಾವು ಎಲ್ಲಿ ಸಿಡ್ಲು ಗುಡುಗು ಹೊಡ್ದು ಯಾವಾರ ಆಕ್ಳು ಗೀಕ್ಳ ಸತ್ತು ಬಿಟ್ರೆ ರೊಕ್ಕ ಬರ್ತೈತಿ ಹಂಗಾಗೆ ಎಲ್ರೂ ಕೂಡ ಈಗ ಮತ್ತೆ ಈಗಾ ಮಷಿ ಗಂಡು ಮಕ್ಳು ಎಲ್ರೂ ಸಿಟಿಯಾಗ ದುಡಿಯೋಕೆ ಹೊಂಟಾರೆ ಹೆಣ್ಣು ಮಕ್ಳಿಗೆ ಅವರು ಆಕಳು ಮೇಯ್ಸ್ಕೊಳ್ತಾ ಆರಾಮ್ ಅದಾರ ಊರಾಗ ಹಂಗಾಗಿ ಆಕ್ಳದಿಂದ ಅದಸಿ ಬೇಸ್ಗೆಗೆ ಮಲೆ ಕೈ ಕೊಟ್ನ್ ಅಂದ್ರೆ ಅದರಿಂದಲೇ ಜನ ಬದ್ಕಾಕ್ಕತ್ತಾರ ರೈತರಿಗೂ ರೈತ ಮಹಿಳೆಯರಿಗೂ ಕೂಡ ಅದರಿಂದ ಭಾಳ ಆ ಒಂದು ಆರ್ಥಿಕ ಅವಲಮ್ ಆರ್ಥಿಕ ಸಬಲರಾಗಲಿಕ್ಕೆ ಹೈನುಗಾರಿಕೆ ಕೂಡ ಭಾಳ ಎಲ್ಪ್ ಆಗೈತಿ ರೀ ಗೌರ್ಮೆಂಟ್ ಕೂಡ ಸಬ್ಸಿಡಿ ಕೊಟ್ಟೈತಿ ಈ ಕೋಳಿ ಕುರಿ ಕುರಿಗೆ ಸತೀ ಈಗ ಆಧಾರ್ ಕಾರ್ಡ್ ಮಾಡಾಕ್ಕತ್ತಾರ ರೀ ಎಲ್ಲವ್ಕೆ ಆಧಾರ್ ಕಾರ್ಡ್ ಮಾಡಾಕ್ಕತ್ತಾರ ಹೀಗಾಗಿ ಭಾಳ ಹೈನುಗಾರಿಕೆ ಕೂಡ ಒಂಥರ ಆಧುನೀಕರಣ ಮಾಡ್ಬೇಕು ಅಂಥೇಳಿ ಕೃಷಿಯ ವಲಯವೂ ಕೂಡ ಆಧುನಿಕ ಮಾಡ್ಬೇಕು ಅಂಥೇಳಿ ಸರ್ಕಾರ ಭಾಳ ಏ ಇದು ಮಾಡಾಕತ್ತೈತಿ ರೈತರಿಗೆ ಬಟ್ ಅದ್ರ ಮಾ ಬಗ್ಗೆ ಮಾಹಿತಿ ಇಲ್ಲ ಹಾಗಾಗಿ ಕೃಷಿ ವಿಶ್ವವಿದ್ಯಾಲಯಗಳು ಎಲ್ಲ ಮಾಹಿತಿಯನ್ನ ಪ್ರಸಾರ ಮಾಡಾಕತ್ತಾವು ರೈತ್ರನ್ನು ಸಂಪರ್ಕ ಮಾಡಾಕತ್ತವೂ ಪ್ರತಿ ಗ್ರಾಮ ಪಂಚಾಯ್ತಿಯಾಗ ಬಂದು ರೈ ಗ್ರಾಮ ಪಂಚಾಯ್ತಿಯಾಗ ಪ್ರೋಗ್ರಾಮ್ ನಡೆಸ್ತೇವು ಯಾವ ಯಾವ ಗೊಬ್ಬರ ಯಾವ ಯಾವ ಬೆಳೆ ಹಾಕ್ಬೇಕು ಬೆಲೆ ಎಷ್ಟು ಎಷ್ಟು ಐತಿ ಈಗ ಮತ್ತೆ ಮಳೆ ಯಾವಾಗ ಆಕ್ಕತ್ತಿ ಮಳೆ ಯಾವಾಗಿಲ್ಲ ಯಾವಾಗ ಕಟ್ ಮಾಡೋಕೆ ಹಂಗಾಗಿ ಮಾಹಿತಿ ರೈತರಿಗೆ ಯಾವುದು ಮಳೆ ಯಾವಾಗ ಆಯ್ತು ಅಂಥೇಳಿ ಹವಾಮಾನ ಇಲಾಖೆ ಅವರೂ ಪೋನ್ ಹಚ್ಚಿದ್ರೆ ಸಾಕು ಹೇಳ್ಬಿಡ್ತಾರೆ ಮಳೆ ಇವತ್ತು ಆಕ್ಕೈತ ಇಲ್ಲ ಅಂಥೇಳಿ ಇದರಿಂದ ನಾವು ಸ್ವಲ್ಪ ಡಿಶಿಷನ್ ನಿರ್ಧಾರ ತಗೊಳ್ಳೋಕೆ ಭಾಳ ಎಲ್ಪ್ ಆಕ್ಕೈತಿ ಈವತ್ತು ಏನು ಬೆಳೆ ಕೊಯ್ಯೋಣ ಬೇಡ ಹಾಂ ಈವತ್ತು ಏನು ಬಿತ್ತೋಣ ಬೇಡ ಅಂಥೇಳಿ ಡಿ ನಿರ್ಧಾರ ತಗೊಳ್ಳೋಕೆ ಭಾಳ ಎಲ್ಪ್ ಆಗಾಕ್ಕತ್ತೈತಿ ಆವಾಗ್ಲೇ ಹಿಂಗೆ ಹಿಂಗೆ ಹೇಳಿರಿ ಸೈಂಟಿಸ್ಟ್ನ ಕೇ ಸೈಂಟಿಸ್ಟ್ನ ಹೋಗಿ ಕೇಳ್ಬೇಕಂತ ಏನಿಲ್ಲ ನಾವು ಇಲ್ಲೇ ಊರಾಗ ಇದ್ಕೊಂಡು ಸ್ಮಾರ್ಟ್ ಪೋನ್ ಇದು ಅಂದ್ರೆ ಸಾಕು ಕೃಷಿಗೆ ಸಂಬಂಧಪಟ್ಟಿದ್ದು ಎಲ್ಲ ಮಾಹಿತಿ ಸಿಕ್ತೈತಿ ರೀ ಎಲ್ಲ ಹಂಗಾಗಿ ಆಧುನೀಕರಣ ಮಾಡ್ಬೇಕು ಅಂತೈತಿ ರೀ ಮತ್ತು ಬೇರೆ ಬೇರೆ ರಾಜ್ಯಕ್ಕೆ ಸತಿ ನಾವೂ ಒಳ್ಳೆ ಚೆನ್ನಾಗಿ ಬೆಳೆ ಬೆಳೆದ್ನಂದ್ರೆ ಈಗ ನೋಡಿರಿ ಯಾವುದಪ್ಪ ಅದು ಸಾವಯವ ಕೃಷಿ ಬಂದೈತಿ ರೀ ಮತ್ತು ಸಿರಿಧಾನ್ಯ ಬೆಳೆ ಬಂದೈತಿ ರೀ ಸಿರಿಧಾನ್ಯಗಳ ನೋಡಿರಿ ಈವಾಗ ಎರಡು ಸಾವಿರದ ಇಪ್ಪತ್ತ ಮೂರನ್ನ ಸಿರಿಧಾನ್ಯಗಳ ವರ್ಷ ಅಂಥೇಳಿ ಅಂತರಾಷ್ಟ್ರೀಯ ವಿಶ್ವಸಂಸ್ಥೆ ಘೊಷಣೆ ಮಾಡೈತಿ ರೀ ಹಾಗಾಗಿ ಸಿರಿಧಾನ್ಯಗಳ ಬೆಲೆ ಹೆಚ್ಗೆ ಆಗತ್ತೆ ರೀ ನಾವು ಸಿರಿಧಾನ್ಯ ರಾಗಿ ಬೆಳಿತೀವಿ ರೀ ನಮ್ಮ ಕಡೆ ಸ್ವಲ್ಪ ಆವಾಗವಾಗ ಈ ಸಲ ನಾನೊಂದು ನಾಲ್ಕು ಎಕರೆ ರಾಜಿ ರಾಗಿ ಹಾಕ್ಬೇಕಂತ ಮಾಡೀನಿ ರೀ ಯಾಕಂದ್ರೆ ಮೋದಿಯವರೂ ರಾಗಿಗೆ ಒಂದು ಬೆಂಬಲ ಬೆಲೆ ಹೆಚ್ಗೆ ಒಂದು ಮುನ್ನೂರು ರೂಪಾಯಿ ಏರ್ಸ್ಯಾರ ಈ ವರ್ಷ ಹಂಗಾಗಿ ರಾಗಿ ಹಾಕ್ಬಿಟ್ಟಿದ್ವಿ ನಾಲ್ಕು ವರ್ಷ ಸಾಲ ಭಾಳ ಐತಿ ಸಾಲ ತೀರಿಸ್ಬೇಕಂತ ಇದಾಗೈತಿ ರೀ ಮಕ್ಳು ಒಂದು ಎರಡು ಮಕ್ಳು ಮದುವೆ ಆದವು ಹಂಗಾಗಿ ಮಕ್ಳನ್ನ ಸ್ವಲ್ಪ ಮದುವೆ ಮಾಡ್ಬೇಕು ಅಂತೈತಿ ರೀ ಈ ಸೀಸನ್ ಒಳಗೆ ಹಾಂ ನೋಡೋಣ ರೀ ಅವೆಲ್ಲ ಹೆಂಗೆ ಬರ್ತೈತಿ ಬಟ್ ಏನು ಬಿಡ್ರಿಯಪ್ಪ ಆದ್ರೆ ಕೃಷಿ ಸ್ವಲ್ಪ ನಂಬಿಕೆ ನಂಬಿಕೆ ನಂಬಿ ನಂಬಿಕೆ ಇಡೋಕೆ ಆಗೋಲ್ಲ ಯಾಕಂದ್ರೆ ಯಾವಾಗ ಕೈ ಕೊಡ್ತೈತಿ ಹೇಳೋಕೆ ಬರೋಲ್ಲ ರೀ ಯಾವ್ದು ರೋಗ ಬರ್ಬೋದ ಮಳೆ ಬರ್ಬೋದ ಇಲ್ಲ ರೇಟ್ ಇರೋಂಗಿಲ್ಲ ಹಂಗಾಗಿ ಭಾಳ ಸಮಸ್ಯೆ ಆಗ್ಬಿಟ್ಟೈತೆ ರೀ ಈ ಸಲ ನೋಡಿರಿ ಯಾ ಒಂದು ಎಷ್ಟಪ್ಪ ಒಂದು ಗುಂಟೆ ಟಮೆಟೆ ಹಾಕಿದ್ರಿ ರೇಟ್ ಇತ್ತು ರೀ ಅವು ಹಾಕಿದ್ನ ರೇಟ್ ಆಮೇಲೆ ನೋಡಿರಿ ರೇಟ್ ಸಿಗಲೇ ಇಲ್ಲ ಸುಮ್ನೆ ಹೋಗಿ ನೋಡಿರಿ ಸಂತೆ ಸತಿ ರೊಕ್ಕ ಇರ್ಲಿಲ್ಲ ರೀ ಅವನ್ನ ಮಾರ್ಕೆಟಿಗೆ ತಗೊಂಡು ಹೋದೆ ಅವನ್ನು ಎರಡು ರೂಪಾಯಿಗೆ ಕೆ ಜಿ ತಗೊಳ್ಳಾಕತ್ರೆ ಅಲ್ಲೇ ಸುರಿ ಅಲ್ಲೆ ರೋಡ್ನ್ಯಾಗ ಚೆಲ್ಲಿ ಬಂದ್ಬಿಟ್ಟೆ ಅತ್ತಾಗೆ ಏನು ಮಾಡ್ಬೇಕು ರೀ ಹೆಂಗೈತಿ ನೋಡಿರಿ ರೈತ್ರು ಬಾಳ್ಗೆ ಎಲ್ಲ ಹೆಂಗೈತೆ ರೀ ಅದಕ್ಕೆ ನಾವು ನಮ್ಮ ಮಕ್ಳಿಗೆ ರೈತ್ರು ಆಗ್ಬ್ಯಾಡ್ರಿ ಅಂಥೇಳಿ ಶಾಲೆಗೆ ಹಚ್ಚೀವಿ ರೀ ಶಾಲೆ ಓದಪ್ಪ ಅಂಥೇಳಿ ಹಾಂ ಅವನೂ ಸ್ವಲ್ಪ ಚೆನ್ನಾಗಿ ಓದ್ತಾನೆ ರೀ ದೊಡ್ಡವ ಅದಾನ ನೋಡಿರಿ ಅವಾ ಭಾರಿ ಚೆನ್ನಾಗಿ ಓದ್ತಾನೆ ರೀ ಆ ದೊಡ್ಡವ ಸಣ್ಣವಂಗೆ ಸ್ವಲ್ಪ ಅದಾನ ರೀ ಅವ ಅವ್ನು ಅಷ್ಟೇ ಇಲ್ಲಿಲ್ಲ ರೀ ಅವನು ಸ್ವಲ್ಪ ಚೆನ್ನಾಗಿ ಓದ್ಸ್ತೀನಿ ಇಂಗ್ಲೀಷ್ ಮೀಡಿಯಮ್ ಹಚ್ಬೇಕು ಅಂತ ಐತೆ ರೀ ಈ ವರ್ಷ ಈ ಸಲ ಈ ವರ್ಷ ಇಂಗ್ಲೀಷ್ ಮೀಡಿಯಮ್ ಹಚ್ಚಿಸಿ ಕಾರ್ಮೆಂಟ್ ಕಳ್ಸಿ ಕಾರ್ಮೆಂಟಿಂದಲೇ ಇಂಗ್ಲೀಷ್ ಕಲಿಸ್ಬೇಕು ರೀ ಶಾಲ್ಯಗ ಅಂದ್ರೆ ಮಾತ್ರ ಉದ್ಧಾರ ಆಕ್ಕಾರ್ರಿ ಅವ್ರು ಇಲ್ಲ ಅನ್ಯಂದ್ರೆ ಅವಾ ಇಂಗ್ಲೀಷ್ ಬರೋಂಗಿಲ್ಲ ಹೆದ್ರಿಕೆ ಅಗ್ಬಿಡ್ತಾನೆ ಏನು ರೀ ಈ ಸಲ ಮೊಬೈಲ್ ಬಂದೈತೆ ರೀ ಮೊಬೈಲ್ನ್ಯಾಗ ಎಲ್ಲ ಇಂಗ್ಲೀಷ್ ಕಲಿಬೋದು ಮೊಬೈಲ್ನ್ಯಾಗೆ ಕೂಡ ಕಲಿಸಿ ಅವ್ನು ಶಾಲೆಗೆ ಓದ್ಸ್ಬೇಕಂತ ಐತೆ ರೀ ನೋಡ್ರಿ ಅಗ್ರಿಕಲ್ಚರ ಭಾಳ ಕಠಿಣ ಆಗ್ಬಿಟ್ಟೈತಿ ರೀ ಯಾರಿಗೆ ಅಗ್ರಿಕಲ್ಚರ್ ಮಾಡಾಕತ್ತಾನ ಅಂದ್ರೆ ಮಗಗೆ ಯಾರು ಹೆಣ್ಣು ಕೊಡಂಗಿಲ್ಲ ರೀ ಹಂಗಾಗಿ ಹುಡ್ಗ್ರು ಎಲ್ಲ ಶಾಲೆಗೆ ಹೊಂಟು ಬಿಟ್ಟವ ಈಗ ಹೊಲ್ದಾಗ ಕೆಲಸ ಮಾಡೋಕೆ ಸತೆ ಯಾವನೂ ಇಲ್ಲ ನಾವು ಹಂಗಾಗಿ ಎರಡು ಎತ್ತು ಇದ್ದವು ರೀ ಅವನ್ನು ಮಾರಿಬಿಟ್ಟೈತ ಮಾರಿ ಸುಮ್ಮ ಟ್ರಾಕ್ಟ್ರಿ ತಂದ್ಬಿಟ್ಟೀನಿ ಯಾವೂ ವರ್ಕ್ ಸಿಗೋಲ್ಲ ಅಂಥೇಳಿ ಆಯ್ತು ನೋಡಿರಿ ಅಗ್ರಿಕಲ್ಚರ್ ಭಾಳ ಕಠಿಣ ಐತಿ